ಹಲೋ ಸರ್ ನಮಸ್ಕಾರ ಸರ್ ಸ್ವಾತಿ ಅಂತ ನಾವು ನಮ್ಮ ಫ್ರೆಂಡು ಹರ್ಷಿತಾ ಅಂತ ಬರ್ತಿದ್ದೀವಿ ನಾವು ಸಪ್ತಮಾತೆ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಓಕೆನಾ ಅಲ್ಲಿ ನಮ್ಮಿಬ್ರಿಗೆ ಎಷ್ಟು ಎಷ್ಟು ಅಮೌಂಟ್ ತಗೊಂತೀರ ಸರ್ ನಾನು ಬಂದು ಚಿಂತಾಮಣಿಯಿಂದ ಬರ್ತಾಯಿರೋದು ಹಾಂ ಚಿಂತಾಮಣಿಯಿಂದ ಇಬ್ಬರೂ ಬರ್ತಿದ್ದೀವಿ ಚಿಂತಾಮಣಿಯಿಂದ ಹಿಡಿದು ನಮಗೆ ಸಪ್ತಮಾತೆ ದೇವಸ್ಥಾನವರೆಗೂ ನಮ್ಗೊಂದು ಆಟೋ ಬೇಕು ಹೋಗಕ್ಕೆ ಬರಕ್ಕೆ ನಾವು ಹೋಗಕ್ಕೆ ಬರಕ್ಕೆ ಎಷ್ಟು ಟೈಮ್ ಆಗ್ಬಹುದು ಹಾಂ ಓಕೆ ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ನಮಗೆ ಎಷ್ಟು ಗಂಟೆಗೆ ನೀವು ಕರ್ಕೊಂಡು ಹೋಗಿ ಎಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಇಲ್ಲಿ ಬಿಡಬೌದು ನಮಗೆ ಓಕೆ ಓಹ್ ಓಕೆ ನಮ್ಮ ಜವಾಬ್ದಾರಿ ನೀವು ಯಾಕಂದರೆ ಕರ್ಕೊಂಡೋಗಿ ಬಿಡೋ ಜವಾಬ್ದಾರಿ ನೀವೇ ತಗೊತೀರಲ್ವಾ ನಾವು ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೋಬರ್ಬೇಕು ಸರ್ ನಮಗೆ ಓಕೆ ಓಕೆ ಯಾಕಂದರೆ ಇಬ್ಬರೂ ಹೆಣ್ಮಕ್ಳು ದೂರದಿಂದ ಬರ್ತಿದ್ದೀವಿ ನಾವು ಬೇರೆ ಊರಿಂದ ಬರ್ತಾಯಿದ್ದೀವಿ ಟ್ರಾವೆಲ್ ಮಾಡಕ್ಕೆ ಅದಕ್ಕೆ ನಾವು ನಿಮ್ಮನ್ನೇ ಕೇಳ್ತಾಯಿರೋದು ಎಷ್ಟು ಟೈಮ್ ಆಗುತ್ತೆ ಎಷ್ಟು ಅಮೌಂಟ್ ತಗೊತೀರ

ಓಕೆ ಹೇಳಿದ್ದೀರ ಅಮೌಂಟ್ ಆ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ಬೋದಾ ನಿಮಗೆ ನಮ್ಗೆ ಕೇಳ್ಬೋದು ಹೌದು ದೇವ ಚಿಂತಾಮಣಿ ದೇವಸ್ಥಾನ ಎಲ್ ಬರ್ಬೋದು ನಮಗೆ ಎಕ್ಸಾಕ್ಟ್ ಆಗಿ ರೂಟ್ ಗೊತ್ತಿಲ್ಲ ಅದಕ್ಕೆ ಲೊಕೇಶನ್ ತೊಗೊಂಡು ನಿಮ್ಮ ಲೋಕೇಶನೇ ನಿಮ್ಮನ್ನ ಕೇಳ್ತಿದ್ದೀವಿ ಓಕೆ ಯಾವ ಅದೆಲ್ಲಿ ಬರ್ಬೋದು ಮಾಕ್ಸಿಮಮ್ ಆಗಿ ಹರಳೂರು ಓಕೆ ಅಲ್ಲಿ ಉಳ್ಕೊಳಕ್ಕೆ ನಮಗೆ ಏನು ಪ್ಲೇಸ್ ಸಿಗ್ಬೋದಾ ಅಲ್ಲಿ ನಾವು ಉಳ್ಕೊಳೋದಕ್ಕೆ ಏನಾದರೂ ಪ್ಲೇಸ್ ನಿಮ್ಗೆ ಪ್ಲೇಸ್ ಏನು ಇದು ಸಿಗ್ಬೋದಾ ಸಪೋಸ್ ಲೇಟ್ ಆಗಿಬಿಟ್ರೆ ನಮ್ಗೆ ಉಳ್ಕೊಳೋದಕ್ಕೆ ಜಾಗ ಸಿಗ್ಬೋದಾ ಅದನ್ನ ನಿಮ್ಗೆ ಕೇಳಿ ಕೇಳ್ತಿದ್ದೀನಿ ಓಕೆ ನಮ್ಮ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸೇಫ್ಟಿಯಾಗಿ ಬಿಡೋ ಜವಾಬ್ದಾರಿ ನೀವೇ ತಗೊತೀರಲ್ವಾ